ನಾನಿರೋ ಪ್ರದೇಶದಲ್ಲಿ ಇಲ್ಲಿನ ಜನರು ಜಾಸ್ತಿಯಾಗಿ ಟೆಲಿಫೋನನ್ನು ಕೆಲವು ಕಂಪೆನಿದನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ ಉದಾಹರಣೆಗೆ ರೆಡ್ಮಿ ಕಂಪೆನಿದಾಗಿರಬಹುದು ಅಥವಾ ನೋಕಿಯಾ ಕಂಪೆನಿದಾಗಿರಬಹುದು ಇಲ್ಲ ವಿವೋ ಕಂಪೆನಿದಾಗಿರಬಹುದು ಈ ಕೆಲವೊಂದು ಬ್ರ್ಯಾಂಡ್ಗಳನ್ನು ಹೆಚ್ಚಾಗಿ ಜನರು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಮತ್ತು ನಾನು ಬಳಸ್ತಿರುವಂತಹ ಫೋನ್ ರೆಡ್ಮಿ ಕಂಪೆನಿಯದು ಇದರಲ್ಲಿ ನಾನು ತುಂಬ ತೃಪ್ತಿ ಅಂತಲೇ ಹೇಳಬಹುದು ಯಾಕೆಂದರೆ ನಾನು ಕೆಲವು ಲಕ್ಷಣೆಗೋಸ್ಕರ ನಾನು ಈ ಫೋನನ್ನು ತೊಗೊಂಡದ್ದು ನನಗೆ ತುಂಬ ಒಳ್ಳೆಯ ಕ್ಯಾಮರ ಬೇಕು ಅದು ಈಗ ಫೋನಲ್ಲಿ ನನಗೆ ಸಿಕ್ಕಿದೆ ಮತ್ತೆ ನಾನು ಇದರಲ್ಲಿ ಎಷ್ಟೇ ಫೋಟೋ ತೆಗೆಯಲಿ ಎಷ್ಟೇ ತುಂಬ ಡಾಕ್ಯುಮೆಂಟ್ಗಳನ್ನು ಇಡಲಿ ಅಥವಾ ನನಗೆ ಸ್ಟೋರೇಜ್ ಪ್ಲೇಸ್ ಕೂಡ ಇದರಲ್ಲಿ ತುಂಬ ಇದೆ ಹಾಗಾಗಿ ನಾನು ಈ ಫೋನಿಂದ ತುಂಬ ತೃಪ್ತಿ ಆಗಿದ್ದೇನೆ ಅಂತ ನಾನು ಮನಸಾರೆಯಿಂದ ಹೇಳ್ತೇನೆ ಮತ್ತೆ ನಾನು ಇನ್ನು ನೆಕ್ಸ್ಟ್ ಮುಂದಿನ ಬಾರಿ ತಗೊಳ್ಳುವುದಾದ್ರೆ ನಾನು ರೆಡ್ಮಿಯಲ್ಲೇ ಇದೇ ಬ್ರ್ಯಾಂಡ್ನಲ್ಲೇ ಬೇರೆ ಮಾಡೆಲ್ ಅಂದರೆ ಮುಂದೆ ತುಂಬ ಆವಿಷ್ಕಾರವಾದಂತಹ ಒಂದು ಯಾವುದಾದರೂ ಬ್ರ್ಯಾಂಡ್ ಇದ್ದರೆ ಆ ಬ್ರ್ಯಾಂಡನ್ನು ತಗೊಳ್ಲಿಕ್ಕೆ ತುಂಬ ಇಷ್ಟಪಡ್ತೇನೆ ಅದರಲ್ಲಿ ತುಂಬ ಒಳ್ಳೆಯ ಲಕ್ಷಣ ಅಂದರೆ ಫೋನ್ ಯಾವತ್ತೂ ಹಾಳಾಗಬಾರದು ಯಾವತ್ತೂ ಹ್ಯಾಂಗ್ ಆಗುವುದಾಗ್ಲಿ ಮತ್ತು ಫೋನ್ನಲ್ಲಿ ಅದನ್ನು ಉಪಯೋಗಿಸ್ತಿರುವಾಗಲೇ ಕೆಲವೊಮ್ಮೆ ನಾವು ನೋಡ್ತೇವೆ ಬ್ಲಾಸ್ಟ್ ಆಗುವುದಾಗ್ಲಿ ಈ ಥರ ಯಾವತ್ತಿಗೂ ಅದು ಆ ಥರ ಆಗಬಾರದು ಆ ಥರ ಫೋನನ್ನು ನಾನು ಹುಡುಕ್ತೇನೆ